ಈಗ ನಾವು ಯಾವ ಬೆಳೆಯನ್ನು ಯಾವ ಕಾ ಯಾವಾಗ ಬೆಳೀಬೇಕು ಅಂದರೆ ಮಳೆಗಾಲದಲ್ಲಿ ರಾಗಿ ಬೆ ಚೆಲ್ತೀವಿ ರಾಗಿ ಚೆಲ್ತೀವಿ ಚಳಿಗಾಲದಲ್ಲಿ ಮತ್ತೆ ಅವರೇಕಾಯಿ ಅವರೇಕಾಯಿ ಚಳಿಗಾಲದಲ್ಲಿ ಅದು ಮಂಜು ಬೀಳುತ್ತಲ್ವಾ ಮುಂಜಾನೆ ಟೈಮ್ಗೆ ಅದು ಅವರೆಕಾಯಿ ಚೆನ್ನಾಗಿ ಹೂವು ಪಿಂದೆ ಬಿಡುತ್ತೆ ಮತ್ತೆ ರಾಗಿ ಎಲ್ಲ ಬೆಳಿತೀರಿ ಅದೇ ಟೈಮಲ್ಲಿ ಚಳಿಗಾಲದಲ್ಲಿ ಅದೆಲ್ಲ ಬೆಳಿತೀವಿ ಮಳೆಗಾಲ್ದಲ್ಲಿ ಅಂದರೆ ಒಂದು ಭತ್ತ ಬೆಳಿಬೋದು ಒಂದು ಪೈರು ನಾಟ್ಬೋದು ಮತ್ತೇ ಒಂದು ರಾಗಿ ಬೆಳೆದ್ರೆ ಮಳೆಗಾಲದಲ್ಲಿ ಅದೇನಾಗುತ್ತಂದರೆ ಜಾಸ್ತಿ ಅದ್ರಾಗೂ ಮಳೆ ಬೇಡ ಅದಕ್ಕೂ ಎಷ್ಟು ಬೇಕು ಅಷ್ಟೇ ಬೇಕು ಮಳೆ ತುಂಬ ಮಳೆಗಾಲ ಬೇಸಿಗೆಕಾಲ್ದಲ್ಲಿ ಅಂತೂ ಬೆಳೆದ್ರೆ ನೀರು ಇರೋರು ನೀರಾವರಿ ಇರೋರು ಚೆನ್ನಾಗಿ ಆಗುತ್ತೆ ಅವರ ಬೆಳೆಗಳು ಬೇಸಿಗೆಗಾಲ್ದಲ್ಲಿ ನಾವೇನಾದ್ರೂ ಚೆಲ್ಲಿದ್ದರೆ ನೀರಾವರಿ ಇರೋರು ಬೋರ್ ಇರೋರು ಚೆನ್ನಾಗಿ ಮಾಡ್ಕೊಳ್ತಾರೆ ವ್ಯವಸಾಯ ಈಗ ನೀರು ಇಲ್ಲದೆ ಇರೋರು ಅಂತೀರ ಅದೂ ಸ್ವಲ್ಪ ಅದ್ರಾಗೆ ಸಾಕಷ್ಟು ಸಾಲದಷ್ಟು ನೀರು ಹಾಕಿದ್ರೆ ಅದು ಒಣಗೋಗುತ್ತೆ ಅದಕ್ಕೂ ಇಷ್ಟೂ ನೀರಿನಂಶ ಬೇಕು ಅಷ್ಟು ನೀರು ಹಾಕಿದ್ರೇನೆ ಅದು ಗಿಡ ಆಗೋದು ಇಲ್ಲ ಅಂದರೆ ಅದು ಅಲ್ಲೇ ಒಣಗೋಗುತ್ತೆ ಅದ್ರಾಗೆ ನೀರು ಹಾಕಿ ಅದ್ರಾಗೆ ಗೊಬ್ಬರ ಹಾಕಿ ಅದಕ್ಕೆ ಚೆನ್ನಾಗಿ ನೋಡಿಕೊಂಡ್ರೆ ಅದು ಒಂದು ಗಿಡದ ಥರ ಆಗುತ್ತೆ ಅದು ಒಂದು ರಾಗಿ ಕೊಡುತ್ತೆ ಮತ್ತೆ ತರಕಾರಿ ಏನಾದರೂ ಹಾಕಿದ್ರೆ ಅದು ತರಕಾರಿ ನೀಡುತ್ತೆ ಮತ್ತು ಇದು ಬೇಸಿಗೆಕಾಲ್ದಲ್ಲಿ ಸೌತೆಕಾಯಿ ಜಾಸ್ತಿ ಬೆಳೀತಾರೆ ಏಕೆಂದ್ರೆ ಅದು ತಣ್ಣಗೆ ಇರುತ್ತಲ್ವ ಹೊಟ್ಟೆಗೆ ಸೌತೆಕಾಯಿ ಜಾಸ್ತಿ ಬೆಳೀತಾರೆ ಸೌತೆಕಾಯಿ ಮತ್ತೆ ಕಲ್ಲಂಗಡಿ ಅದೆಲ್ಲ ಜಾಸ್ತಿ ಬೆಳೀತಾರೆ ಬೇಸಿಗೆಕಾಲದಲ್ಲಿ ಏಕೆಂದ್ರೆ ಬೇಸಿಗೆಕಾಲದಲ್ಲಿ ಅದೆಲ್ಲ ಸೇಲ್ ಆಗೋದು ಜಾಸ್ತಿ ಅಲ್ವಾ ಸೌತೆಕಾಯಿ ಕಲ್ಲಂಗ್ಡಿ ಕಾಯಿ ಮತ್ತೆ ಇನ್ನೇನೆಂದ್ರೆ ಅಷ್ಟೆ ಅದು ಚೆನ್ನಾಗಿ ಬರುತ್ತೆ ಬೇಸಿಗೆಕಾಲದಲ್ಲಿ ಅದ್ರಾಗೂ ನೀರು ಜಾಸ್ತಿ ಹಾಕ್ಬೇಕು ಅದು ಬೋರಾವರಿ ನೀರು ಇರೋರು ಚೆನ್ನಾಗಿ ಬೆಳ್ಕೊಳ್ತಾರೆ ಚೆನ್ನಾಗಿ ರೇಟ್ಗೆ ಬೇಸಿಗೆಕಾಲದಲ್ಲಿ ಸೌತೆಕಾಯಿ ತುಂಬ ರೇಟಿಗೆ ಹೋಗುತ್ತೆ ತುಂಬ ಚೆನ್ನಾಗಿ ಹೋಗುತ್ತೆ ರೇಟು ಮತ್ತೆ ಕಲಂಗ್ಡಿ ಕಾಯೂ ಹೋಗುತ್ತೆ